ನಿರುದ್ಯೋಗ ಸಮಸ್ಯೆ ಬಗ್ಗೆ ನನ್ನ ಅಭಿಪ್ರಾಯ ಏನೂಂತ ಹೇಳಿದ್ರೆ ಇದು ಸಮಸ್ಯೆ ಅಂದ್ಕೊಂಡ್ರೆ ಸಮಸ್ಯೆ ಸಮಸ್ಯೆ ಅಲ್ಲ ಅಂತ ಅಂದ್ಕೊಂಡ್ರೆ ಇದು ಸಮಸ್ಯೆನೇ ಅಲ್ಲ ಇಲ್ಲಿ ಯುವಕ್ರು ಸೋಮಾರಿಗಳಾಗಿರಬಾರ್ದು ಉದಾಹರ್ಣೆಗೆ ಹೇಳೋದಾದರೆ ತಂದೆಯ ಆಸ್ತಿ ಇದೆ ಹಣ ಇದೆ ನಾನು ಯಾಕೆ ಉದ್ಯೋಗ ಮಾಡಬೇಕು ಅಂದ್ಕೊಂಡು ಕಾಲಹರಣ ಮಾಡ್ತಾ ಇದ್ದರೇ ಇಂಥವರಿಗೆ ಪರಿಹಾರ ಇಲ್ಲ ಬದಲಾಗಿ ನಾನು ನನಗೆ ಎಷ್ಟೇ ಆಸ್ತಿ ಇದ್ದರೂ ಪೂರ್ವಾರ್ಜಿತ ಎಷ್ಟೇ ಹಣ ಇದ್ದರೂ ನಾನು ಉದ್ಯೋಗ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಂಕಣ ತೊಟ್ಟು ನಿಂತರೆ ಉದ್ಯೋಗವನ್ನು ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಯುವ ಪೀಳಿಗೆ ಯುವ ಜನಾಂಗ ಉದ್ಯೋಗವನ್ನು ಹುಡುಕಿಕೊಂಡು ವಿದೇಶಕ್ಕೆ ಹೋಗುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ ವಿದೇಶಿ ಕಂಪನಿಗಳು ಆಸೆಯನ್ನು ತೋರಿಸಿ ನಮ್ಮ ಯುವಕರನ್ನು ಅವ್ರ ಕಡೆ ಸೆಳಿತಾ ಇದ್ದಾವೆ ವಿದೇಶದಲ್ಲಿ ಕಾರ್ಯ ನಿರ್ವಹಿಸಿದರೆ ಹೆಚ್ಚು ಸಂಭಾವನೆ ಸಿಗುತ್ತೆ ಹೆಚ್ಚು ಗೌರವ ಸಿಗುತ್ತೆ ಎಂಬ ಕಲ್ಪನೆ ಇತ್ತೀಚಿನ ಯುವಕರಲ್ಲಿ ಬೆಳೆದು ಬರ್ತಾ ಇದೆ ಅದೇ ಸ್ವದೇಶದಲ್ಲಿ ವೈದ್ಯಕೀಯ ತಂತ್ರಜ್ಞಾನ ವಿಜ್ಞಾನ ಸಾಫ್ಟೇರ್ ವಿಭಾಗದಲ್ಲಿ ಹೆಚ್ಚು ಹೆಚ್ಚು ಕಂಪನಿಗಳನ್ನು ಸ್ಥಾಪನೆ ಮಾಡುವಲ್ಲಿ ಸರ್ಕಾರದ ಪಾತ್ರ ಬಹು ಮುಖ್ಯವಾಗಿ ಇರ್ತದೆ ಇಲ್ಲಿ ಸರ್ಕಾರ ಅಥವಾ ನಮ್ಮ ಸ್ವದೇಶಿ ಕಂಪನಿಗಳು ಹೆಚ್ಚಾಗಿ ಬೆಳೆಯಬೇಕು ಬೆಳೆದು ಇಲ್ಲಿಯ ಯುವ ಜನಾಂಗಕ್ಕೆ ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕಾಗ್ತದೆ ಆಗ ಯುವ ಪೀಳಿಗೆ ವಿದೇಶಕ್ಕೆ ಹಾರುವುದನ್ನು ತಪ್ಪಿಸಿ ಅವರನ್ನು ಇಲ್ಲಿಯೇ ಉಳಿಸಿಕೊಳ್ಳಲು ಸಹಾಯ ಆಗುತ್ತೆ ಏಕೆಂದರೆ ಯುವಕ್ರೇ ದೇಶದ ಪ್ರಮುಖ ಆಸ್ತಿ ಇಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡುವಂತಹ ಇಚ್ಛೆ ಸರ್ಕಾರಕ್ಕೆ ಇರಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವೈದ್ಯಕೀಯ ತಂತ್ರಜ್ಞಾನ ವಿಜ್ಞಾನ ಇನ್ನೂ ಅನೇಕ ವಿಭಾಗಗಳಲ್ಲಿ ಸ್ವದೇಶದಲ್ಲೇ ಹೆಚ್ಚು ಉದ್ಯೋಗ ಅವಕಾಶ ಮಾಡಿಕೊಡಬೇಕು ಇದಕ್ಕಾಗಿ ಇಲ್ಲಿನ ಯುವಕರಿಗೆ ಅವರವರ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಲು ಅವ್ರಿಗೆ ಹೆಚ್ಚಿನ ತರಬೇತಿ ನೀಡಬೇಕು ಹೀಗೆ ಮಾಡಿದ್ದಾದಲ್ಲಿ ನಮ್ಮ ದೇಶದ ಅಭ್ಯುದಯ ಅಭಿವೃದ್ಧಿ ಜೊತೆ ಜೊತೆಗೆ ಹೆಚ್ಚಿನ ಉದ್ಯೋಗಾವಕಾಶ ಮತ್ತು ಯುವಕರಲ್ಲಿ ಪರಸ್ಪರ ಸ್ವಾವಲಂಬನೆ ಇತ್ಯಾದಿಗಳನ್ನು ಅವ್ರು ಕಂಡುಕೊಂಡು ಸುಖ ಜೀವನವನ್ನು ನಡೆಸಲು ಸಹಾಯವಾಗುತ್ತೆ